ಭಾರತದಲ್ಲಿ ಅತ್ಯುನ್ನತವಾದ ಅಡಿಗೆ ಪದಾರ್ಥಗಳು ಉದಾಹರಣೆ ತಿಳಿಸು ಮಸಾಲಾ ಪದಾರ್ಥಗಳು ಬಹಳಷ್ಟು ರುಚಿಕರವಾದದ್ದು ಮಸಾಲೆ ಮಸಾಲೆ ಪದಾರ್ಥಗಳಿಲ್ಲದೆ ಯಾವುದೇ ಆಹಾರವನ್ನು ತಯಾರಿಸಲು ಸಾಧ್ಯವಾಗುವುದಿಲ್ಲ ಮಸಾಲೆ ಪದಾರ್ಥಗಳಿಗೆ ಉದಾಹರಣೆ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿಯಲ್ಲಿ ಇಡ್ಲಿ ಮತ್ತು ಸಾಂಬಾರು ಪದಾರ್ಥವು ಭಾಳ ಮುಖ್ಯವಾದದ್ದು ಇಡ್ಲಿ ಸಾಂಬಾರು ಪದಾರ್ಥವು ಬಳ್ಳಾರಿಯಲ್ಲಿ ಮಯೂರ ಹೋಟೆಲಲ್ಲಿ ಸಾಂಬಾರ್ಗಾಗಿ ಏನೆಲ್ಲ ಅಂದರು ದಿಸಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಬೆ ಅಮೌಂಟ್ ಆಗುತ್ತದೆ ಸಾಂಬಾರು ಪದಾರ್ಥ ಹಾಗು ಜನಪ್ರಿಯ ಅಡುಗೆಗಳಲ್ಲಿ ಮಟನ್ ಚಿಕನ್ ಇವೆಲ್ಲ ಪದಾರ್ತರ್ಥಗಳು ಜನಪ್ರಿಯವಾದದ್ದು ಈ ಜನಪ್ರಿಯವಾದದ ಜನಪ್ರಿಯವಾದ ಅಡಿಗೆ ಪದಾರ್ಥಗಳು ಭಾರತದಲ್ಲಿ ಮುಖ್ಯವಾದದ್ದು ಸಾಂಬಾರ್ ಪದಾರ್ಥಗಳು ಹಾಗು ದಾಲ್ಚಿನ್ನಿ ಬಳಸುವೆಯ್ ಬಳಸುತ್ತಾರೆ ಸಾಂಬಾರ್ ಪದಾರ್ಥ ಮಾಡಲು ಬೇಕಾಗುವ ಸಾಮಗ್ರಿಗಳು ಅರಿಶಿಣ ಅರಿಶಿಣದ ಪುಡಿ ಅರ್ಶಿಣ ಪುಡಿ ಮೆಣಿಸಿನ ಕಾಳು ಏಲಕ್ಕಿ ಚಕ್ಕೆ ಲವಂಗ ಮತ್ತು ಖಾರದ ಪುಡಿ ಉಪ್ಪಿನ ಉಪ್ಪು ಮುಂತಾದ ಅಡಿಗೆ ಪದಾರ್ಥಗಳನ್ನು ಬಳಸಿ ಸಾಂಬಾರ್ ಪದಾರ್ಥವು ತಯಾರಾಗುತ್ತದೆ ಸಾಂಬಾರು ಪದಾರ್ಥವು ಭಾಳ ಬಹಳ ರೀತಿಯಲ್ಲಿ ದೊರೆಯಲಾಗುತ್ತದೆ ದಾಲ್ ದಾಲ್ ದಾಲ್ ರೀತಿಯು ಸಾಂಬಾರು ರಸಂ ಹಲವು ರೀತಿಯಲ್ಲಿ ಸಾಂಬಾರು ಪದಾರ್ಥಗಳು ದೊರುಕ ಸಾಂಬಾರು ಪದಾರ್ಥಕ್ಕೆ ಸಾಂಬಾರು ಪದಾರ್ಥಗಳಿಲ್ಲದೆ ಯಾವುದೇ ಅಡಿಗೆಗೆ ರುಚಿ ಇರುವುದಿಲ್ಲ ಆದ ಕಾರಣಕ್ಕಾಗಿ ಸಾಂಬಾರು ಪದಾರ್ಥವು ಭಾರತಕ್ಕೆ ಮುಖ್ಯ ಉದ್ದೇಶವಾಗಿದೆ ಉದಾಹರಣೆ ಸಾಂಬಾರು ಪದಾರ್ಥಕ್ಕಾಗಿ ನಮ್ಮ ಭಾರತವು ಇಲ್ಲಿನವರೆಗೆ ಸಾಂಬಾರು ಪದಾರ್ಥಕ್ಕೆ ನಮ್ಮ ಭಾರತ ಇಷ್ಟು ವರ್ಷ ಸ್ವತಂತ್ರ್ಯ ಸಿಲ್ ಸಿಗದೇ ಭಾಳ ವರ್ಷವಾಯಿತು ಉದಾಹರಣೆ ಪೋರ್ಚುಗೀಸ್ರು ಪೊರ್ಚರು ಡಚ್ಚರು ಇವರೆಲ್ಲರು ಬಂದು ನಮ್ಮ ಸಾಂಬಾರು ಪದಾರ್ಥಕ್ಕಾಗಿ ನಮ್ಮ ಭಾರತಕ್ಕೆ ಬಂದರು ಈ ಸಾಂಬಾರು ಪರ ಪದಾರ್ಥದಿಂದಲೇ ನಮ್ಮ ಭಾರತವು ಇಷ್ಟು ಇಷ್ಟು ವರ್ಷಗಳ ನಂತರ ಸ್ವಾತಂತ್ರ್ಯ ಸಿಕ್ಕಿತ್ತು ಸಾಂಬಾರು ಪದಾರ್ಥವು ಮುಖ್ಯ ಉದ್ದೇಶವಾಗಿದೆ ಆಹಾರವು ಮಾನವನ ಮುಕ್ಯ ಮುಖ್ಯ ಉದ್ ಮುಖ್ಯ ಭಾಗವಾಗಿದೆ ಆಹಾರವಿಲ್ಲದೆ ಮನುಷ್ಯನಿಗೆ ಯಾವುದೇ ಇಲ್ಲ ಬಹಾರವು ಆಹಾರ ದೊರಕದೆ ಮುಖ್ಯವಾದದ್ದು ಆರೋಗ್ಯವೇ ಮುಖ್ಯ ರಕ್ಷಣೆ ಆಹಾರದಿಂದೆಲೆ ಮುಖ್ಯ ಆರೋಗ್ಯ ಯಾವುದೇ ಆರೋಗ್ಯವು ಜೀವನದಲ್ಲಿ ಬಹಳ ಮುಕ್ಯವಾದದ್ದು ಈ ಆರೋಗ್ಯವು ಮನುಷ್ಯನ ಹಲವು ರೀತಿಯಲ್ಲಿ ಬರುವಂಥದ್ದು ಉದಾಹರಣೆ ತಿಳಿಸುವುದೇನೆಂದರೆ ಸಾಂಬಾರು ಪದಾರ್ಥವು ಸಾಂಬಾರು ಪದಾರ್ಥ ತಯಾರಿಸಲು ಗಿಡ ಮೂಲಿಕೆಗಳು ಗಿಡಗಳು ಭಾಳವು ಭಾಳ ಬೇಕಾದದ್ದು ದಾಲ್ಚಿನ್ನಿ ದಾಲ್ಚಿನ್ನಿ ಏಲಕ್ಕಿ ಚಿಕ್ಕಿ ಲವಂಗ ಮೆಣಸು ಕಾಳು ಜೀರಿಗಿ ಮಸಾಲೆ ಪದಾರ್ಥಗಳು ಬೇಕಾಗಿರುತ್ತವೆ ಈ ಪದಾರ್ಥಗಳು ಜನರಿಗೆ ಮುಖ್ಯ ವಿದ್ದೇಶವಾದದ್ದು ಈ ಪದಾರ್ಥವು ಹಲವು ರೀತಿಯ ಅಡಗೆಗಳನ್ನು ತಯಾರಿಸಬಹುದು ಚಿಕನ್ ಚಿಕನ್ ಮಸಾಲೆ ಮಟನ್ ಮಸಾಲ ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸ್ ಮಟನ್ ಚಾಪ್ಸ್ ಹಲವಾರು ರೀತಿಯಲ್ಲಿ ಆಹಾರವನ್ನು ತಯಾರಿಸಬಹುದು ಏನೋ ಒಂದು ಉದಾಹರಣೆ ರೀತಿ ಉದಾಹರಣೆ ರೀತಿ ಸಾಂಬಾರು ಪದಾರ್ಥವು ಸಾಂಬಾರು ಪದಾರ್ಥ ದಾಲ್ ಪದಾರ್ಥ ಮತ್ತು ಹಲವು ರೀತಿಯಲ್ಲಿ ಪರೋಟ ಪರೋಟಕ್ಕೆ ದಾಲ್ ಫ್ರೈ ಹಲವು ರೀತಿಯಲ್ಲಿ ತಯಾರಿಸಬಹುದು ಇನ್ನು ಒಂದೇ ತಿಳ್ಸುವುದು ಏನೆಂದರೆ ಜನರಿಗೆ ಮುಖ್ಯವಾದದ್ದು ಸಾಂಬಾರು ಅನ್ನಕ್ಕೆ ಮುಖ್ಯವಾದದ್ದು ಸಾಂಬಾರು ಪದಾರ್ಥಗಳು ಬರಿ ಅನ್ನವನ್ನು ಉಣ್ಣು ತಿನ್ನಲು ಸಾಧ್ಯವಾಗುದಿಲ್ಲ ಅದಕ್ಕಾಗಿ ಸಾಂಬಾರು ಪದಾರ್ಥವು ಭಾರತದಲ್ಲಿ ಭಾಳ ಮುಖ್ಯವಾದ ಉದ್ದೇಶವನ್ನು ಹೊಂದಿದೆ ಸಾಂಬಾರು ಪದಾರ್ಥವು ಜೀವನದ ಮುಖ್ಯ ಬಾ ಮುಖ್ಯವಾಗಿದದ್ದು ಸಾಂಬಾರು ಪದಾರ್ಥವಿಲ್ಲದೆ ಅಡಿಗೆಗೆ ರುಚಿ ಇರುವುದಿಲ್ಲ ಉಪ್ಪಿ ಉಪ್ಪಿಗಿಂತ ರುಚಿಯಿಲ್ಲ ಅನ್ನುವುದು ಹೇಗೆ ಗಾದೆ ಆಗಿದೆವು ಹಾಗೆ ಅನ್ನಕ್ಕೆ ಸಾಂಬಾರು ಪದಾರ್ಥವಿದ್ದರೆ ಮಾತ್ರ ಅದಕ್ಕೆ ಬೆಲೆ ಸಾಂಬಾರು ಪದಾರ್ಥಗಳು ಯಾವುದೇ ಸಾಂಬಾರು ಪದಾರ್ಥಗಳೂ ಬಳಸದೆ ಅಡಿಗೆ ಮಾಡಿದರೆ ಆ ಅಡಿಗೆಗೆ ಬೆಲೆ ಇರುವುದಿಲ್ಲ ಈ ಅಡಿಗೆಗಳು ಈ ಸಾಂಬಾರು ಪದಾರ್ಥಗಳು ಎಲ್ಲ ಕಾರ್ಯಕ್ರಮಗಳಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ವಿಜೃಂಭಣೆ ಕಾರ್ಯಕ್ರಮಗಳಿಗೆ ಹಲವು ಕಾರ್ಯಕ್ರಮಗಳಿಗೆ ಸಾಂಬಾರು ಪದಾರ್ಥಗಳು ಬೇಕಾಗುತ್ತದೆ ಜನಪ್ರಿಯವಾದ ಅಡಿಗೆಗಳಾದ ಇಡ್ಲಿ ದೋಸೆ ಮಟನ್ ಚಾಪ್ ಚಿಕನ್ ಚಾಪ್ಸ್ ಚಿಕನ್ ತಂದೂರಿ ಚಿಕನ್ ಸಿಕ್ಸ್ಟಿ ಫೈವ್ ಎಲ್ಲಾ ಪದಾರ್ಥಗಳನ್ನು ಮಾಡಲು ಇವೆಲ್ಲ ಪದಾರ್ಥಗಳನ್ನು ಮಾಡಲು ಮಸಾಲೆ ಪದಾರ್ಥಗಳು ಬೇಕು ಮಸಾಲೆ ಪದಾರ್ಥಗಳು ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಬಳ್ಸುವುದು ಕೂಡ ಆರೋಗ್ಯಕ್ಕೆ ಹಾನಿಕರ ಆರೋಗ್ಯಕ್ಕೆ ಹಾನಿಕರ ಇಷ್ಟು ಪದಾರ್ಥ ಬೇಕಿದೆಯೊ ನಮಗೆ ಅಷ್ಟೇ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸುವುದು ಭಾಳ ಮುಖ್ಯವಾದದ್ದು ಮಸಾಲ ಪದಾರ್ಥಗಳನ್ನು ಜಾಸ್ತಿ ಅತಿ ಹೆಚ್ಚು ಅತಿ ಹೆಚ್ಚಿನ್ನಲ್ಲಿ ಅತೀ ಹೆಚ್ಚಿನ ಸೇವಿಸಿದರೆ ಮಾನವ ಗೆನಿಗೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಹೊಟ್ಟೆ ನೋವು ಹಲವಾರು ರೀತಿಯ ಸಮಸ್ಯೆಗಳು ಕಾಡಲು ಶುರು ಆಗುತ್ತದೆ